ಹಲೋ ಹಲೋ ಹೇಳಿ ಮೇಡಮ್ ರಾಜೇಶ್ ಫ್ಲವರ್ ಶಾಪಿಂದ ಮೇಡಮ್ಮ ಈಗ ಕೆ ಜಿಗೆ ಇನ್ನೂರಿಪ್ಪತ್ತು ರೂಪಾಯಿ ಇದೆ ಮೇಡಮ್ ಹೌದು ಮೇಡಮ್ ಓಕೆ ಓಕೆ ಮೇಡಮ್ ಬನ್ನಿ ಮೇಡಮ್ ಮಾಡಿಕೊಡೋಣ ಕಡಿಮೆ ಓಕೆ ಸರಿ ಮೇಡಮ್ ಲೊಕೇಶನ್ ಆ ಥರ ಕಳ್ಸಿಕೊಡಕ್ಕಾಗಲ್ಲ ಇಲ್ಲಿ ಬಂದು ನೀವು ನಿಮಗೆ ಏನೇನು ಬೇಕು ಮೇಡಮ್ ನಿಮಗೆ ಹೂವು ಓಕೆ ಡೆಕೊ ನೀವು ಬಂದು ಇಲ್ಲಿ ನೋಡಿಬಿಟ್ಟು ಡಿಸೈನ್ಗಳಾಕ್ತೀವಿ ಮೇಡಮ್ ನಾವು ಡಿಸೈನು ಅದರಲ್ಲಿ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ನೋಡಿ ಓಕೆ ಮಾಡ್ತೀರೋ ಆ ಡಿಸೈನ್ ನಾವು ನಿಮಗೆ ಕಳ್ಸಿಕೊಡ್ತೀವಿ ಮೇಡಮ್ ಇಲ್ಲ ಲೈವಲ್ಲಿ ನಾವು ಫೋಟೋಸ್ ಬೇಕಾರೆ ಕಳಿಸ್ತೀವಿ ಹಾಂ ನೋಡಿಬಿಟ್ಟು ನಿಮಗೆ ಇಷ್ಟ ಆಗಿರೋದು ಲೈಕ್ ಮಾಡಿಬಿಟ್ಟು ಅದನ್ನು ನಾವು ಮತ್ತೆ ರಿಟರ್ನ ವಾಟ್ಸ್ಯಾಪ್ ಮಾಡಿದ್ರೆ ಆ ರೀತಿ ಶಾಂಪಲ್ಲು ನಾವು ಕಳ್ಸಿ ಕೊಡ್ತೀವಿ ಮೇಡಮ್ ನೀವು ಅಡ್ರೆಸು ಕೊಟ್ಟು ನಮ್ಮದ್ರಲ್ಲಿ ಆನ್ಲೈನ್ ಪೇಮೆಂಟೂ ಇದೆ ಇಲ್ಲ ಮಾಮೂಲಿ ಕ್ಯಾಶ್ ಪೇಮೆಂಟೂ ಇದೆ ನೀವು ಲೊಕೇಶನ್ನು ಶೇರ್ ಮಾಡಿ ನೀವು ಅಡ್ರೆಸ್ ಕೊಟ್ಟರೆ ಡಿಸೈನ್ ಇಂಪಾರ್ಟೆಂಟ್ ಮೇಡಮ್ ಡಿಸೈನ್ ಯಾವ್ದು ನೀವು ಸೆಲೆಕ್ಟ್ ಮಾಡುತ್ತೋ ಅದರ ಮೇಲೆ ನಿಮಗೆ ಕಾಸ್ಟು ಫಿಕ್ಸ್ ಆಗುತ್ತೆ ವಾಟ್ಸಾಪಲ್ಲಿ ಅದು ಪಿ ಡಿ ಎಫು ಶೇರ್ ಮಾಡ್ತೀವಿ ನೋಡಿ ಮೇಡಮ್ ಹ್ಞೂ ವಾಟ್ಸಾಪಲ್ಲಿ ಪಿ ಡಿ ಎಫ್ ಶೇರ್ ಮಾಡ್ತೀವಿ ಅದು ನೋಡಿಬಿಟ್ಟು ನೀವು ಯಾವುದು ರೀಸೆಂಡ್ ಮಾಡ್ತೀರೋ ಅದ್ರ ಮೇಲೆ ನಾವು ಕಾಸ್ಟ್ ಎಷ್ಟು ಅಂತ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್